ಹಲೋ ಹಾಂ ಸರ್ ಹೇಳಿರಿ ನಮಸ್ಕಾರ ಹಾಂ ಹೇಳಿರಿ ಸರ್ ಹಾಂ ಹೇಳಿರಿ ಸರ್ ಹಾಂ ರೀ ಹಾಂ ಹೌದು ರೀ ಓಕೆ ಸರ್ ನೀವು ಕರೆಕ್ಟಾ ಕರೆಕ್ಟ್ ಪರ್ಸ್ನಿಗೆ ಕರೆ ಮಾಡಿದೀರಿ ಸರ್ ನಾವು ಟ್ರಾವೆಲ್ ಏಜೆಂಟ್ ಇದ್ದೀವ್ರೀ ಗುಲ್ಬರ್ಗದಾಗೆ ನಾವೆಲ್ಲ ತೋರು ಹಾಂ ರೀ ಹೌದು ರೀ ಕರೆಕ್ಟೆ ಬಂದಿದೀರಿ ಸರ್ ಅದು ನಾವು ಭಾಳ ಫೇಮಸ್ ಟ್ರಾವೆಲ್ ಏಜೆಂಟ್ ಇದ್ದೀವ್ರಿ ಸರ್ ಗುಲ್ಬರ್ಗದಾಗೆ ಹಾಂ ಹೌದು ರೀ

ಏನು ಸರ್ ವಿಶ್ವೇಶ್ವರ ಟೆಂಪಲ್ಗೆ ಹೋಗೋದೇನ್ರಿ ಸರ್ ನಮ್ಗೆ ಅಪ್ಪ ಅವ್ರ ಬಳಿ ಹಾಂ ರೀ ಹೌದು ರೀ ಹೌದು ರೀ ಸರ್ ಹಾಂ ರೀ ಸರ್ ಹೌದು ರೀ ಹೌದು ರೀ ಆಯ್ತು ರೀ ಸರ್ ಬನ್ರಿ ನೀವು ಎಷ್ಟು ಎಂಟು ಜನ ಇದೀರಿ ಸರ್ ನೀವು ಹೌದು ರೀ ಗಾಡಿ ವ್ಯವಸ್ಥೆ ಅದು ಏನು ಬೇಕು ಸರ್ ಬೀದರಿಂದ ಬೀದರದಾಗು ನಮ್ಮದು ಯುನಿಟ್ ಇದೆ ಸರ್ ನಿಮಗೆ ಗಾಡಿ ಸಿಗ್ತವೆ ನೀವ್ ಗುಲ್ಬರ್ಗದಾಗೆ ಇದ್ದೀರ್ ಸರ್ ಹೌದ್ ರೀ ಸರ್ ಹಾಂ ರೀ ಹ್ಞೂ ಹ್ಞೂ ಹೌದು ರೀ ಆಯ್ತು ರೀ ಸರ್ ನಿಮ್ಗ ಟೂರ್ ಕೊಡ್ತೀವ್ರಿ ಸರ್ರ ನಿಮ್ಗೆ ಎಲ್ಲ ತೋರಿಸ್ತೀವ್ ರೀ ಮತ್ತು ಶರಣ ಬಸವೇಶ್ವರಯ್ಯ ಹಿಸ್ಟ್ರಿ ಹೇಳ್ತೀರಿ ರೀ ಸರ್ ಅದ್ರೊಳಗೆ ಒಂದು ಗುಫಾ ಇದೇರಿ ಸರ್ ಆ ಗುಫಾಲಿಂದ ಕಾಜಾ ಬಂದನವಾಜ್ಗೆ ಓಪನಾಗ್ತದೆ ರೀ ಸರ್ ಅದೂ ತೋರಿಸ್ತೀವ್ ನಿಮ್ಗೆ ಗುಫದಾಗೆ ಒಳಗೆ ಕಳಿಸ್ತೀವ್ ರೀ ಎಲ್ಲ ಮಾಡ್ತೀವ್ರಿ ಸರ್ ಚೆಂದ ಎಂಟು ಜನ ಇದ್ದೀರಲ್ವ ಸರ್ ನಾವು ಪರ್ ಪರ್ಸನ್ ಏನಿಲ್ಲಾಂದರೂ ಹದಿನೆಂಟು ನೂರು ರೂಪಾಯಿ ತೊಗೋತೀವ್ರಿ ಸರ್ ನಾವು ಹಾಂ ರೀ ಹಾಂ ಅದೇ ಸರ್ ಎಲ್ಲ ಡಿಸ್ಕೌಂಟ್ ಹೋಗಿ ಎಲ್ಲ ಆಫರ್ ಹೋಗಿ ನೀವು ಬೀದರ್ ನಮ್ಮ ಜನ ಇದ್ದೀರಿ ಸರ್ ನೀವು ಬಿದ್ ನನ್ನದೂ ಊರು ಬೀದರ್ ಸರ್ ಅದಕ್ಕೆ ನಿಮಗೆ ಸ್ಪೆಷಲ್ ಪರ್ ಡಿಸ್ಕೌಂಟು ಆ ಎಲ್ಲರಿಗೆ ಎರಡು ಸಾವಿರ ತೊಗೋತೀವಿ ಸರ್ ನೀವು ಹದಿನೆಂಟು ನೂರು ರೂಪಾಯಿ ಇದೆ ನೋಡಿರಿ ಸರ್ ಪರ್ ಪರ್ಸನ್ ಏಯ್ ಬೇಡ ಸರ್ ಆಗೋಲ್ಲ ಲಾಸ್ಟ್ ಅಂದರೂ ಹದಿನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗ್ತದೆ ನೋಡಿರಿ ಸರ್ ಬರ್ತೀರ ಅಂದ್ರೆ ಬನ್ರಿ ಎಲ್ಲ ಏನಿಲ್ಲ ರೀ ಸರ್ ಆಯ್ತು ಸರ್ ನಮ್ಮ ನಮ್ಮಲ್ಲಿಂತ ಹೇಳಿ ಮಾತಾಡಿರೋರು ನೀವು ಪಾಂಚ್ ಸೌ ರೂಪಾಯಿ ಒಬ್ರಿಗೇರಿ ಸರ್ ಆಯ್ತು ಬನ್ರಿ ಸರ್ ನಿಮಗೆ ನಾಳೆಗೆ ನಿಮ್ಮ ಲೊಕೇಶನ್ ಕಳಿಸ್ರಿ ಸರ್ ವಾಟ್ಸಾಪ್ದಾಗೆ ಆಯ್ತು ರೀ ಅದೇ ನಿಮ್ಮ ಲೊಕೇಶನ್ ಕಳಿಸ್ರಿ ನಾವು ಕಾರ್ ತೊಗೊಂಡು ಬರ್ತೀವಿ ಇದು ವೀಕೆಂಡ್ ಸರ್ ಇದು ವೀಕೆಂಡ್ ಮಾಡೋಣ ಸರ್ ಪ್ರೋಗ್ರಾಮ್ ರೀ ಆಯ್ತು ಆಯ್ತು ಇಡ್ಲಾ ರೀ ಹಾಂ